ಹಾಂ ಹೌದು ಹೇಳಿ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಫೋನ್ ಹಾಂ ಹೇಳಿ ಹ್ಞೂ ಇಲ್ಲಿ ಮೈಸೂರು ಹತ್ರ ಸಿಗ್ಬೌದು ನೋಡಿ ನಿಮಗೆ ಮೈಸೂರು ಹತ್ರ ನಿಮಗೆ ವಿಜಯನಗ್ರ ವಿಜಯನಗ್ರ ಫೋರ್ತ್ ಕ್ರ್ ಫೋರ್ತ್ ಸ್ಟೇಜಲ್ಲಿ ಒಂದು ಇದೆ ಹಾಗೆಯೇ ಎಲ್ಲಿ ಎಲ್ಲಿ ಬರ್ಬೇಕು ಹೇಳಿ ನಿಮಗೆ

ಮೈಸೂರು ಅಂದರೆ ಹತ್ರದಲ್ಲೇ ಅಂದರೆ ನಿಮಗೆ ಸಿಟಿ ಸಿಟಿಯ ದೊಡ್ಡ ಮಾರ್ಕೆಟ್ ಇದೆಯಲ್ಲ ದೊಡ್ಡ ಮಾರ್ಕೆಟ್ ಆಪೊಸಿಟಲ್ಲೇ ಒಂದು ಇದೆ ನೋಡಿ ಕೆ ಆರ್ ಆಸ್ಪತ್ರೆ ಪಕ್ದಲ್ಲಿ ಒಂದು ಇದೆ ಮಸಾಜ್ ಸೆಂಟರು ಅಲ್ಲಿ ನಿಮಗೆ ಹಾಂ ಅದು ಹಾಂ ಹೌದ್ ಹೌದು ಅದು ಗೌರ್ಮೆಂಟ್ ಕಾಸ್ಟ್ ಆಗಿರುತ್ತೆ ಹಾಂ ಔಷಧಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಪೇಶಂಟ್ಗಳೆಲ್ಲ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಹಾಂ ಹೌದು ಅದು ಗೌರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಕನಿಷ್ಠ ಬೆಲೆ ತಗೊತಾರೆ ಜಾಸ್ತಿ ತಗೊಳ್ಳಲ್ಲ ಅವರು ಕನಿಷ್ಠ ಬೆಲೆಯಲ್ಲಿ ನಿಮಗೆ ಪರಿಹಾರ ಮಾಡಿಕೊಡ್ತಾರೆ ಮಸಾಜ್ ಎಲ್ಲ ಮಾಡಿಸಿ ಅಲ್ಲಿ ಇಲ್ಲ ಇಲ್ಲ ಇದು ಆಯುರ್ವೆದಿಕ್ ಆಗಿರೋದರಿಂದ ಸೈಡ್ ಎಫೆಕ್ಟ್ ಏನೂ ಆಗಲ್ಲ ನಿಮಗೆ ಆರಾಮಾಗಿ ಇರ್ಬೌದು ಹಾಂ ಎಲ್ಲ ಆರಾಮಾಗಿ ಇರ್ಬೌದು ಸೈಡ್ ಎಫೆಕ್ಟ್ ಏನೂ ಬರಲ್ಲ ನಿಮಗೆ ಮತ್ತು ನಿಮಗೆ ಅಲ್ಲೂ ಆಗಲಿಲ್ಲ ಅಂದರೆ ನಿಮಗೆ ಪ್ರವೀಟ್ ಬೇಕಂದರೆ ನಿಮಗೆ ವಿದ್ಯಾನಗ್ರದ ಹತ್ರ ಒಂದು ಇದೆ ನೋಡಿ ಅಲ್ಲೇ ಆಸ್ಟೆಲ್ ವ್ಯವಸ್ಥೆ ಎಲ್ಲ ಅಲ್ಲೇ ಇರುತ್ತದೆ ಅಲ್ಲಿ ನಿಮಗೆ ಯಾವ ಥರ ಆಗ್ಬೇಕು ಆಗಿರೋದ್ ಹೇಳಿ ನಿಮಗೆ ಮಸಾಜು ಓಹ್ ಕಾಲು ಪೇನ್ ಇದೆಯಾ ಹಾಂ ಕಾಲು ಪೇನ್ಗೆ ಅಂದರೆ ಒಂದು ಟ್ವೆಂಟಿ ತೌಸನ್ ತರ್ಟಿ ತೌಸನ್ಗಂಟ ಆಗುತ್ತೆ ಅಲ್ಲಿ ಅದಕ್ಕಿಂತ ಕಡಿಮೆ ಇರಬೇಕಂದ್ರೆ ನಿಮಗೆ ಇದ್ರ ಹತ್ರ ಇದೆ ಜಗನ್ಮೋಹನ ಪ್ಯಾಲೆಸ್ ಇದೆಯಲ್ಲ ಅದ್ರ ಪಕ್ದಲ್ಲಿ ಒಂದು ಇದೆ ವಿಚಾರ್ಸಿ ಅಲ್ಲಿ ನಿಮಗೆ ಟೆನ್ ತೌಸನ್ಗೆಲ್ಲ ಆಗ್ಬೌದು

ಹಾಂ ಓಕೆ ಓಕೆ ತ್ಯಾಂಕ್ ಯು